ದಿನನಿತ್ಯ ಬಳಕೆ ಆಗುವ ಪದಪುಂಜಗಳು ಹೇಗಿದ್ದೀರಾ ಎಲ್ಲಿದ್ದೀರಾ ಏನು ಮಾಡುತ್ತಾ ಇದ್ದೀರಾ ಊಟ ಮಾಡಿದ್ದೀರಾ ಹೋಗಿ ಬನ್ನಿ ನುಡಿಗಟ್ಟುಗಳು ಮಾಡಿದ್ದು ಉಣ್ಣೋ ಮಹಾರಾಯ ಅವರವರ ಬುದ್ಧಿ ಅವರವರ ಹೆಗಲಿಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು